ನನ್ನಲ್ಲಿ ಒಂದು ಪುರಾತನ ನಕಲುಪ್ರತಿ ಇದೆ ಅಂದರೆ ಅದು ನಾನು ತುಂಬ ಚಿಕ್ಕಂದಿನಿಂದಲು ಅದನ್ನು ತುಂಬ ಜಾಗ್ರತೆ ಮಾಡ್ಕೊಂಡು ಬಂದಿದ್ದೇನೆ ಅದನ್ನ ಅಂದರೆ ಇದನ್ನು ನನ್ನ ಮುತ್ತಜ್ಜಿ ನನಗೆ ಕೊಟ್ಟದ್ದು ಅಂದರೆ ನಮ್ಮ ಮನೆಯ ಹಿಂದೆ ಒಂದು ದೇವಾಲಯ ಇದೆ ಆ ದೇವಾಲಯದಲ್ಲಿ ಇರುವ ಒಂದು ಕತೆಯ ಬಗ್ಗೆ ನನ್ನೊಟ್ಟಿಗೆ ಪುರಾತನದ ನಕಲುಪ್ರತಿ ಇದೆ ಅಂದರೆ ಆ ದೇವಾಲಯದಲ್ಲಿ ಯಾವೆಲ್ಲ ಕೋಣೆಗಳಿವೆ ಮತ್ತು ಹೇಗೆ ಆ ದೇವಾಲಯ ರಚನೆ ಆಯಿತು ಮತ್ತು ಆ ದೇವಾಲಯದ ಜಾಗದ ಪತ್ರ ಕೂಡ ನನ್ನ ಬಳಿ ಜಾಗ್ರತೆಯಿಂದ ಇದೆ ನಮ್ಮ ಹಿರಿಯರು ಹೇಳುವುದೇನಂದರೆ ಅದು ದೇವಾಲಯ ತುಂಬ ಪುರಾತನವಾದ ಇತಿಹಾಸವನ್ನು ಹೊಂದಿದೆ ಮತ್ತು ಆ ದೇವಾಲಯ ನಮ್ಮ ಹಿರಿಯರಿಗೆ ಸೇರಿದ್ದು ಮತ್ತು ಅದು ಆ ದೇವಾಲಯ ನಮ್ಮ ಹಿರಿಯರ ಜಾಗದಿಂದ ಮಾಡಲ್ಪಟ್ಟಿದೆ ಎಂದು ಹಾಗಾಗಿ ನನಗೆ ತುಂಬ ಸಂತೋಷದ ವಿಷಯ ನನ್ನ ಅಜ್ಜಿ ಅದನ್ನು ನನಗೆ ಕೊಟ್ಟಿದ್ದಾರೆ ನಾನು ಅದನ್ನು ತುಂಬ ಜಾಗ್ರತೆಯನ್ನ ಇಂದ ಇಟ್ಟಿದ್ದೇನೆ ಅದು ಅದಲ್ಲದೆ ಆ ಪುರಾತನ ನಕಲುಪ್ರತಿ ಇನ್ನೂ ನನ್ನಲ್ಲಿದೆ ಮತ್ತು ಅದನ್ನು ಓದುವಾಗ ನನಗೆ ಕೆಲವೊಂದು ಅರ್ಥವಾಗುತ್ತದೆ ಕೆಲವೊಂದು ನನಗೆ ಅರ್ಥವಾಗುವುದಿಲ್ಲ ಆ ದೇವಾಲಯದ ಕ ಪ್ರತಿಯಲ್ಲಿ ಏನೆಲ್ಲ ಇದೆ ಅಂದರೆ ಆ ದೇವಾಲಯದಲ್ಲಿ ಎಷ್ಟು ಜನ ವಾಸಿಸುತ್ತಿದ್ರು ಮತ್ತು ಆ ದೇವಾಲಯದ ಇತಿಹಾಸ ಏನು ಎಂದು ಆ ದೇವಾಲಯಕ್ಕೆ ಕಡಿಮೆ ಅಂದರು ತೊಂಬತ್ತು ವರ್ಷಗಳ ಇತಿಹಾಸವಿದೆ ಅಂದರೆ ತೊಂಬತ್ತು ವರ್ಷ ಅಂದರೆ ಒಂದು ಅಂದಾಜಿಗೆ ಹೇಳುವುದಾದರೆ ರ್ ಒಂದು ನೂರ ಇಪ್ಪತ್ತು ನೂರ ಮೂವತ್ತು ನೂರ ಅರ್ವತ್ತು ವರ್ಷಗಳಷ್ಟು ಹಿಂದಿನ ರಾಜರು ಸ್ಥಾಪಿಸಿ ಹೋದ ಜಾಗ ಅದು ಅದು ನಮ್ಮ ಹಿರಿಯಸ್ಥರು ಮಾಡಿದ ಜಾಗ ಆ ಜಾಗದಲ್ಲಿ ನಾವು ಜೀವನ ಮಾಡುತ್ತಿದ್ದೇವೆ ಎನ್ನುವುದು ನಮಗೆ ಒಂದು ಬಹಳ ಒಂದು ಸಂತೋಷದ ಸಂಗತಿ ಅದಲ್ಲದೆ ನಾನು ಅದನ್ನು ತುಂಬ ಜಾಗ್ರತೆ ಮಾಡಿ ಇಟ್ಟಿದ್ದೇನೆ ಮತ್ತು ಇದನ್ನು ನಾನು ಹೊರಗೆ ಎಲ್ಲಿಯೂ ಕೂಡ ಹೇಳಿಲ್ಲ ಯಾಕಂದರೆ ಅದು ಹೇಳಿದರೆ ಮತ್ತು ಎಲ್ಲರೂ ಅನಿಸ್ಬೋದು ಇದು ಇವರ ಜಾಗ ಅಲ್ಲ ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಮತ್ತು ಆ ಪುರಾತನ ದೇವಾಲಯಕ್ಕೆ ಅದರದ್ದೇ ಆದ ಒಂದು ಇತಿಹಾಸವಿದೆ ಮತ್ತು ಅಲ್ಲಿಗೆ ಈಗ ಯಾರು ಅದು ಒಂದು ಅ ಪುರಾತನದಲ್ಲಿ ಅಡಗಿ ಹೋಗಿದೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಒಂದು ದೇವಾಲಯ ಇದೆ ಅಲ್ಲಿ ಕೋಟೆಯ ಥರ ಇದೆ ಅಲ್ಲಿ ಎಲ್ಲ ಈಗ ಮುಳ್ಳು ಬೆಲ್ ಬೇಲಿ ಎಲ್ಲ ಬಂದಿದೆ ಆದರೆ ತುಂಬ ಚಿಕ್ಕಂದಿನಿಂದ ವಾಸಿಸುತ್ತಿರುವ ನಮಗೆ ಗೊತ್ತು ಮತ್ತು ಆ ಪುರಾತನ ದೇವಾಲಯದ ನಕಲು ಪ್ರತಿಯನ್ನು ನಾನು ಇಲ್ಲಿಯವರೆಗೆ ಎಲ್ಲಿಯು ಕೂಡ ಕಳೆದು ಹಾಕಿಲ್ಲ ತುಂಬ ಜಾಗ್ರತೆಯಿಂದ ಇಟ್ಟಿದ್ದೇನೆ ನಾನು ಮಾಡಿದ ಆ ಜಾಗ್ರತೆಯಿಂದಾಗಿ ಆ ಪುರಾತನ ಕಾಲದ ನಕಲುಪ್ರತಿ ಇನ್ನೂ ಕೂಡ ಜಾಗ್ರತೆಯಿಂದ ಇದೆ ಮತ್ತು ನಾನು ನನ್ನ ಅಜ್ಜಿಗೆ ಗೌರವವನ್ನು ಕೊಡುತ್ತೇನೆ ನನ್ನ ಅಜ್ಜಿ ನನಗೆ ಕೊಟ್ಟ ಪುರಾತನ ಕಾಲದ ನಕಲುಪ್ರತಿಯನ್ನು ನಾನು ಎಂದಿಗೂ ಪೋಲು ಮಾಡಲು ಬಿಡುವುದಿಲ್ಲ ಮತ್ತು ಅದನ್ನು ನನ್ನಲ್ಲಿಯೇ ಕಾಪಾಡಿಕೊಳ್ಳುತ್ತೇನೆ ಮತ್ತು ಇನ್ನೊಂದು ಹೇಳಬೇಕಾದ್ರೆ ನನ್ನೊಟ್ಟಿಗೆ ತುಂಬ ಜನ ಕೇಳಿದರು ನಿಮ್ಮದು ಅದು ಜಾಗ ಅಲ್ಲವೇ ನೀವು ಯಾಕೆ ಬಿಟ್ಟು ಕೊಟ್ಟಿರಿ ಹಾಗೆ ಹೀಗೆ ಅಂತ ಆದರೆ ನಮಗೆ ಗೊತ್ತುಂಟು ನಮ್ಮ ಜಾಗದಲ್ಲಿ ಅಶ್ತಹ ಒಂದು ಒಳ್ಳೆಯ ಪುರಾತನ ದೇವಾಲಯ ನಿರ್ಮಾಲ ನಿರ್ಮಾಣವಾಗಿದೆ ಮತ್ತು ಅದನ್ನು ಕೆಡವಲು ಮತ್ತು ಅದನ್ನು ಕೆಡವಲು ನಾವು ಯಾರೂ ಅಲ್ಲ ಹಾಗಾಗಿ ನಾವು ಅದನ್ನು ಹಾಗೆಯೇ ಬಿಟ್ಟಿದ್ದೇವೆ ಮತ್ತು ಇನ್ನು ಆ ಪುರಾತನ ನಕಲುಪ್ರತಿಯನ್ನು ನಾನು ಪ್ರತಿದಿನವೂ ನೋಡುತ್ತೇನೆ ಅದು ಹಾಗೆಯೇ ಇದೆಯೇ ಜಾಗ್ರತೆಯಿಂದ ಇದೆಯೇ ಎಂದು ಯಾಕಂದರೆ ಅದು ನಮ್ಗೆ ತುಂಬ ಮುಖ್ಯವಾದ ವಸ್ತು ಮತ್ತು ಆ ಪುರಾತನ ನಕಲುಪ್ರತಿಯನ್ನು ನಾನು ಇಲ್ಲಿಯವರೆಗೆ ಯಾರಿಗೂ ಕೂಡ ತೋರಿಸಿಲ್ಲ ಅಂದರೆ ನಮ್ಮ ಮನೆ ಅವರಿಗೆ ಗೊತ್ತುಂಟು ಅದು ನಮ್ಮ ಒಟ್ಟಿಗೆ ಉಂಟು ಅಂತ ನಾವು ಜಾಗ್ರತೆಯಿಂದ ಇಟ್ಟಿದ್ದೇವೆ ಮನೆಯನ್ನು ಬಿಟ್ಟು ಮತ್ತು ಹೊರಗಿನವರಿಗೆ ಯಾರಿಗೂ ಕೂಡ ನಾವು ಅದನ್ನು ತೋರಿಸಿಲ್ಲ